ಸಾನ್ವಿ ರೆಸ್ಟೊರೆಂಟಾ ಸರು ಇದು ನಿಮ್ಮ ಹತ್ತಿರ ಫುಡ್ಡೂ ಏನು ಏನು ಸಿಗುತ್ತೆ ಮಸಾಲೆ ದೋಸೆ ಏನಾರೂ ಸಿಗುತ್ತಾ ಈ ಟೈಮಿಗೆ ಅನ್ ಅಂದರೆ ಮನೆಗೆ ಫ್ಯಾಮಿಲ್ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಫಂಕ್ಷನ್ನಿಗೇ ನನಗೆ ಒಂದು ಐದು ಮಸಾಲೆ ಬೇಕಿತ್ತು ಐದು ಮಸಾಲೆ ದೋಸೆ ಅದೇ ಏನು ರೇಟಾಗುತ್ತೆ ಹ್ಞೂ ಮಸಾಲೆ ದೋಸೆ ಬೇಕು ಆಮೇಲೆ ಅದೇ ಬೇರೆ ಏನಾರೂ ಇದ್ರೆ ಅದನ್ನೂ ತೊಗೊಳ್ತೀನಿ ಜ್ಯೂಸ್ ಐಟಮ್ ಅವೆಲ್ಲ ಸಿಗ್ತಾವಾ

ಹೌದಾ ಅದ್ರ ಜೊತೆಗೆ ಹಂಗೇ ರವೆ ಇಡ್ಲಿನೂ ಪಾರ್ಸಲ್ ಮಾಡಿ ಕರೆಕ್ಟಾಗಿ ಆರು ಪೆಲೇಟೂ ರವೆ ರವೆ ಇಡ್ಲಿ ಆಮೇಲೆ ಐದು ಪ್ಲೇಟು ಮಸಾಲೆ ದೋಸೆ ಆಮೇಲೆ ಹಂಗೇ ಇದು ಹಾಕ್ ಇದು ಕಳಿಸಿ ಎಂತ ಜ್ಯೂಸು ಅಂದರೆ ವಾಟರ್ಮೆಲನ್ನು ಆಮೇಲೆ ಸಪೋಟ ಹಣ್ಣಿಂದು ಅದೊಂದು ನಾಲ್ಕು ನಾಲ್ಕು ಪಾರ್ಸಲ್ ಮಾಡಬೇಕಿತ್ತು ಸರ್ ಇದು ಶಿವ್ಮೊಗ್ದಲ್ಲೆ ಗೋಪಾಲ ನಿಯರ್ಬೈ ಗೋಪಾಲ ಪದ್ಮ

ಹಾಂ ಪ ಎಲ್ಲ ಪಾರ್ಸಲ್ ಎಲ್ಲ ಆಲ್ ಪಾರ್ಸಲ್ಲು ಆಂ ಎಲ್ಲದೂ ಪಾರ್ಸಲ್ ಮಾಡಿ ಡಿಲೆವರಿ ಡಿಲೆವರಿ ಎಕ್ಸ್ಟ್ರಾ ಎಕ್ಸ್ಟ್ರ ಪೇ ಆಗುತ್ತಾ ಅಂದ್ರೆ ಹೌದಾ ಎಷ್ಟೆಷ್ಟು ಹಾಂ ಹ್ಞೂ ಓಹ್ ಅಷ್ಟೆನಾ ಹ್ಞೂ ಸರಿ ಆಯ್ತು ಓಕೆ ಹ್ಞೂ ಹಾಗೆ ಜ್ಯೂಸ್ ಒಂದು ಜ್ಯೂಸು ಜ್ಯೂಸ್ ಜ್ಯೂಸ್ ಮರೀಬೇಡಿ ಹ್ಞೂ ವಾಟರ್ಮೆಲನಿಂದು ಊಂ ವಾಟರ್ಮೆಲನ್ನು ಐದು ಆಮೇಲೆ ಸಪೊಟ ಹಣ್ಣಿಂದು ಸಪೊಟ ಬರುತ್ತಲ್ಲ ಸಪೊಟ ಆಂ ಅದೊಂದು ಐದು ರೈಸ್ ಐಟಮ್ಮೂ ಏನಿದೆ ರೈಸ್ ಐಟಮಲ್ಲಿ ಲೆಮನ್ ರೈಸ್ ಇದೆಯಾ ಲೆಮನ್ ರೈಸ್ ಇದ್ರೆ ಲೆಮನ್ ರೈಸ್ ಎಕ್ಸ್ಟ್ರ ಅದೊಂದು ಎರಡು ಪಾರ್ಸಲ್ ಮಾಡಿ ದೋಸೆ ಐದು ಮಸಾಲೆ ಓಕೆನಾ ಆಮೇಲೆ ರವೆ ಇಡ್ಲಿ ಐದು ಆಯಿತಾ ಅವಾಗ್ಲೇ ನಾಲ್ಕು ಏನೋ ಹೇಳ್ದೆ ಐದು ಪಾರ್ಸಲ್ ಮಾಡಿ ರವೆ ಇಡ್ಲಿ ಐದು ಮಸಾಲೆ ದೋಸೆ ಐದು ಆಮೇಲೆ ವಾಟ್ರ್ಮೆಲನ್ ಜ್ಯೂಸು ಅದೊಂದು ಐದು ಸಪೋಟ ಹಣ್ಣಿನ ಜ್ಯೂಸು ಐದು ಆಯಿತಾ ಆಮೇಲೆ ಎರಡೇ ಎರಡು ಚಿತ್ರಾನ್ನ ಲೆಮೆನ್ ರೈಸು ಸರ್ ರೆಸ್ಟೋರೆಂಟ್ ಏನಾರೂ ರೆಸ್ಟೋರೆಂಟ್ ಏನಾರೂ ಇದ್ಯಾ ನಮ್ಮ ಸೈಡು ಏನು ಚಾರ್ಜಸ್ ಮಾಡ್ತೀರ

ಅಂದ್ರೆ ಇದು ಮುಂಬೈ ಸೈಡಿಂದ ಬರ್ತಿರೋದು ಅವ್ರು ಸ್ವಲ್ಪ ಅಫೀಶಲ್ ಮೇಯ್ನ್ಟೇನ್ ಮಾಡ್ತಾರೆ ಅದಕ್ಕೋಸ್ಕರ ಹ್ಞೂ ಓಕೆ ಸರ್ ಆಯಿತು ನಾನು ಇದು ರೂಮಿನ ಬಗ್ಗೆ ನಾನು ನ ಇಲ್ಲಿ ಹಾಂ ಈಗಿನ ಡಿಲೆವರಿ ಇದು ಮಾ ಇದು ಚ್ ಇದು ಮಾಡಿರಿ ಪಾರ್ಸಲ್ ಮಾಡಿರಿ ರೂಮಿಂದು ನಾನು ಆಮೇಲೆ ಹಾಫ್ ಆ್ಯನ್ ಅವರ್ ಬಿಟ್ಬಿಟ್ಟು ನಿಮಗೆ ಕನ್ಫಮ್ ಮಾಡ್ಬಿಟ್ ಹೇಳ್ತೀನ್ ಓಕೆನಾ ಓಕೆ